ಹಾಂ ಓಕೆ

ಹೌದು ವ್ಯಾಕ್ಸಿನೇಷನ್ ಮಾಡ್ಸಿದ್ದೀರಾ ನಾಯಿಗೆ

ಹೌದಾ ಸೊ ಫುಡ್ ಗಿಡ್ಡೆಲ್ಲ ಸರಿಯಾಗಿ ಬರ್ ಫುಡ್ ಏನು ಕೊಡ್ತೀರ ಡೈಲಿ

ಅಂದರೆ ಮೆಡಿಕಲ್ ಫುಡ್ಡು ಆ ಥರ ಏನಾದರು ಕೊಡ್ತೀರಾ ಇಲ್ಲ ನಾರ್ಮಲ್ ಫುಡ್ಡು ಮನೇದು ಏನಾದರು ಐಟೆಮ್ಸ ಕೊಡ್ತೀರಾ ಅಂತ

ಹೌದಾ ಅದು ನಾನು ನೋಡ್ಬೇಕಲ್ಲ ನಾಯಿನ ಫಸ್ಟು ಯಾವ ಥರ ಇದೆ ಅಂತ ಏಕಂದ್ರೆ ತಕ್ಷಣ ಹೇಳೋಕಾಗಲ್ಲ ಯಾಕಂದ್ರೆ ಯಾವ ಯಾವ ನಾಯಿ ಯಾವ ಥರ ಇರ್ತದೆ ಅಂತ ಒಂದೊಂದು ನಾಯಿಗೆ ಒಂದೊಂದು ಥರ ಇರುತ್ತೆ ಹುಟ್ಗೊಳ್ದು ಈಗ ನಾವು ಬೀದಿನಾಯಿಗೆ ಯಾವ್ದು ಹಾಕಿದ್ರು ತಿನ್ನುತ್ತೆ ಇವತ್ತು ಈ ಫಿಡ್ಸ್ ಗಿಡ್ಸ್ಗೆಲ್ಲ ಡಾಕ್ಟ್ರ್ ಸಜೆಶನ್ ಮೇಲೆ ಇಲ್ಲ ಅದಕ್ಕೆ ಒಂದು ಮೆಡಿಸನ್ಗಳು ಇರುತ್ತೆ ಅದ್ನ ನೋಡಬೇಕು ಇಲ್ಲ ವ್ಯಾಕ್ಸಿನ್ ಆಗಿದ್ದರೆ ಯಾವ ಥರ ಆಗಿದೆ ಎಷ್ಟು ವ್ಯಾಕ್ಸಿನ್ ಆಗಿದೆ ಅವೆಲ್ಲ ಗೊತ್ತಾಗ್ಬೇಕಲ್ಲ ನನಗೆ ಸೊ ಒಂದಿನ ಕರ್ಕಂಡು ಬನ್ನಿ ನಾಯಿನ ನಾನು ಟೆಸ್ಟ್ ಮಾಡಿ ನೋಡ್ತೀನಿ ಏನಾದರು ಪ್ರಾಬ್ಲಮ್ ಇದ್ದರೆ ಮೆಡಿಸನ್ ಬರ್ದು ಕೊಡ್ತೀನಿ ಅದ್ನ ತಕ್ಕಂತೆ ನೀವು ನಡ್ಸ್ಕೊಂಡು ಹೋಗುವಂತೆ ಡೈಲಿ ಹೌದಾ ಸರಿ ಸರ್ ಓಕೆ ಇದೇ ನಿಮ್ದು ವಾಟ್ಸಪ್ ನಂಬರಲ್ವಾ ಹಾಂ ಓಕೆ ನಾನು ಇದೇ ವಾಟ್ಸಪ್ ನಂಬರಿಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ ನೀವು ನನ್ನ ನಾಳೆ ಇರೋಲ್ಲ ಮೇಬಿ ನಾಳಿದ್ದು ಕರ್ಕಂಡು ಬನ್ನಿ ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮ್ಮ